ಹಾಂ ಸುಪರ್ವೈಸ್ ಸರ್ ಏನು ರೀ ಸರ್ ಇದು ಮೊನ್ನೆ ಕನ್ಸ್ಟ್ರಕ್ಷನ್ ಮುಗಿಯಂತ ಎಲ್ಲ ಇದು ಐಟಮ್ಸ್ ಎಲ್ಲ ಇಲ್ಲೇ ಅದಾವ ರೀ ಅವ್ನ ಹೆಂಗೆ ಶಿಫ್ಟ್ ಮಾಡೋದ ಏನು ಮಾಡೋದ ರೀ ಇಲ್ಲ ಸರ್ ಶಿಫ್ಟ್ ಮಾಡೋದಾರ ಗಾಡಿ ಬೇಕೈತಿ ನಿಮ್ಮ ಗಾಡಿ ಎಲ್ರಿ ನಮ್ದು ನಮ್ಮದು ಗಾಡಿ ಇಲ್ರಿ ಯಾವರ ಇಲ್ಲಿ ಗಾಡಿ ಅದಾವೂ ಬಾಡಿಗೆ ಸ್ವಲ್ಪ ತುಟ್ಟಿ ಆಗ್ಯವ ನಿಮ್ದ ಗಾಡಿ ಇದ್ರ ಚಲೊ ಆತಿತ್ರೆ ಅದಾರಿ ಸ್ವಲ್ಪ ತುಟ್ಯಾಕತು ರೀ ಅದಕ್ಕೆ ಹೇಳಿದ್ದೀವಿ ರೀ ಹಾಂ ನೀವು ಸೊಲ್ಪ ವಿಚಾರ್ಸಿ ರೀ ನಾವು ಇಲ್ಲಿ ಕೇಳ್ತೀವಿ ರೀ ಕಡಿಮೆ ಆದ್ರ ತಗೊಂತಿ ರೀ ಹಾಂ ಓಕೆ